ತೊಂಬತ್ತೆಂಟು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆಂಟು ನಾಲ್ಕು ಲಕ್ಷ ಅರವತ್ತೊಂಬತ್ತು ಸಾವಿರದ ಏಳುನೂರ ಮೂವತ್ತೆಂಟು ಏಳು ಲಕ್ಷ ಎಂಬತ್ತೆಂಟು ಸಾವಿರದ ಆರುನೂರ ಮೂವತ್ತೇಳು ಒಂಬತ್ತು ಲಕ್ಷ ನಲ್ವತ್ತೇಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು